ನಮ್ಮ ಮನೆಯಲ್ಲಿ ಒಂದು ತೋಟ ತೋಟ ಮಾಡಬೇಕು ಅಂದರೆ ಲಾನ್ ಟೈಪ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡೋ ಅಲ್ಲಿ ಜಾಗ ಏನೋ ವಿಶಾಲವಾಗೇ ಇದೆ ಅದಕ್ಕೆ ಖರ್ಚು ವೆಚ್ಚಗಳು ಹೇಗೆ ಯಾವ ರೀತಿ ಮಾಡೋದು ಅನ್ನೋದು ಒಂದು ಅನುಮಾನಕರವಾಗಿತ್ತು ಅಯ್ಯೋ ಅಷ್ಟು ಹೊಲ್ಸು ಗಲೀಜಾಗಿದೆ ಯಾವ ರೀತಿ ಕ್ಲೀನ್ ಮಾಡ್ತೀರಾ ಅಂತೆಲ್ಲ ಕ್ಲೀನ್ ಮಾಡೋದ್ಹೇಗೆ ಬೇರೆಯವ್ರ ಕರೆಸ್ಬಿಟ್ಟು ಕ್ಲೀನ್ ಮಾಡ್ತೀರಾ ನೀವೇ ಮಾಡ್ತೀರಾ ಇದರಿಂದ ನೀವೇನು ಮಾಡ್ಕೊಬೇಕು ಅಂತಿದೀರಾ ಈಗ ಗಿಡಗಳು ಹಾಕಿದ್ರೆ ಯಾವ ಥರ ಗಿಡ ಹಾಕ್ತೀರಾ ನಾನಾ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಬಂದರು ಆದ್ರೂ ನಾವು ನಿರ್ಧಾರ ಮಾಡಿದೆ ಇಲ್ಲ ಈ ಜಾಗನ ಸ್ವಚ್ಛ ಮಾಡಬೇಕು ಅಂತ ಹೇಳಿ ಒಂದು ಅಲ್ಲಿರೋ ಗಿಳ್ ಗಲೀಜನ್ನೆಲ್ಲ ಕ್ಲೀನ್ ಮಾಡಿ ಗಿಡಗಳನ್ನೆಲ್ಲ ಕಿತ್ಹಾಕಿ ಎಲ್ಲ ಮೊದಲು ಒಂದು ರೀತಿಯಾದ ಆವರಣವನ್ನು ಮಾಡ್ಕೊಂಡೋ ಆ ನಂತ್ರಕ್ಕೆ ಏನ್ಹಾಕೋದು ಹಣ್ಣು ತರಕಾರಿ ಸೊಪ್ಪು ಇದ್ರೊಳಗೆ ಯಾವ್ದು ಹಾಕಿದ್ರೆ ಸರಿ ವ ಅಂಗ್ಡಿಗೆ ನಮಗೀಗ ಮನೆ ಮನೆಗೆ ಬಳಕೆಗೆ ಏನಾದರೂ ಬೇಕೇ ಬೇಕು ಹೊರ್ಗಡೆ ಹೋಗಿ ತರ್ತೀವಿ ಹೌದು ಮನೆಯಲ್ಲೇ ಸ್ವಲ್ಪ ಬೆಳ್ಯೋಣ ನಮ್ಮ ಮನೆಗೆ ಅಡ್ಗೇ ಮಾಡೋ ರೀತಿಲೇ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಅಲ್ಲಿ ಏನು ಮಾಡಿದೆ ಸ್ವಲ್ಪ ಭಾಗದಲ್ಲಿ ಕೊತ್ತಂಬರಿ ಸೊಪ್ಪು ಅಂದರೆ ಅಂದರೆ ಸ್ವಲ್ಪ ಜ ಒಂದು ಪಾತಿ ಮಾಡಿ ಧನಿಯಾ ತಂದು ಕೊತ್ಮಿರಿ ಚೆಲ್ಲಿದೆ ಇನ್ನೊಂದಕ್ಕೆ ಮೆಣ್ಶಿನ್ಕಾಯಿ ಮೆಣ್ಶಿನ್ಕಾಯನ್ನು ಬಿಟ್ಟೆ ಹಾಗೇ ಇನ್ನೊಂದಕ್ಕೆ ಹಾಗೆ ಒಂದು ನಾಲ್ಕು ತರ್ಕಾರಿಗಳ್ನ ಬೀಜಗಳ ಸೊಪ್ಪಿನ ಬೀಜಗಳನನ್ನೆಲ್ಲ ಹಾಕಿ ಒಂದು ಐದಾರು ಪಾತಿಗಳಲ್ಲಿ ಪಾತಿ ರೀತಿಯಲ್ಲಿ ಮಾಡಿಕೊಂಡೆ ಅದು ಬರೋವರೆಗೂ ಅಷ್ಟರೊಳ್ಗೆ ಈ ಪಕ್ಕ ಗುಂಡಿ ತೋಡಿ ಅದಕ್ಕೆ ಹೂವಿನ ಗಿಡಗಳನ್ನೆಲ್ಲ ಹಾಕಿ ಒಂದು ನಾಲ್ಕೈದು ಥರ ಹೂವಿನ ಗಿಡನ ನೆ ನೆಟ್ಟೆ ಆಗ ಅಕ್ಕಪಕ್ಕದವ್ರೆಲ್ಲ ಇವ್ಳಿಗೆ ಮಾಡೋಕ್ಕೆ ಕೆಲ್ಸವೇ ಇಲ್ಲ ಎಲ್ಲವು ದುಡ್ಡು ಉಳಿಸಿ ಏನೋ ಮಾಡ್ತಾಳಂತೆ ಅಲ್ಲಿ ಎಷ್ಟು ಗಲೀಜಾಗಿತ್ತು ಎಲ್ಲ ನಾನಾ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಬಂದರು ಆದ್ರೂ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಡುಕೊಳ್ಳಿಲ್ಲ ಏನಾದ್ರು ಮಾಡಿ ಇವ್ರು ಅನ್ನುತ್ತಾ ಇರೋದಕ್ಕೆ ತಕ್ಕಂತೆ ನಾನು ಒಂದು ದಿನವಾದ್ರು ಇದರಿಂದ ಬೆಳೆಯೋ ಹಣ್ಣು ತರ್ಕಾರಿಗಳನ್ನು ನಾವು ಉಪ್ಯೋಗಿಸ್ಬೇಕು ಹೂವನ್ನು ದೇವರಿಗಿಡ್ಬೇಕು ಅಂತ ನಿರ್ಧಾರನ ಮಾಡಿಕೊಂಡು ಹೂವಿನ ಗಿಡ ಹಣ್ಣು ಅಂದರೆ ಹಣ್ಣಿನ ಗಿಡ ಅಂದರೆ ಏನಪ್ಪಾ ಅಂತ ಪಪ್ಪಾಯ್ ಅಂದರೆ ಪರಂಗಿ ಹಣ್ಣು ಅದು ಎಷ್ಟು ಆರೋಗ್ಯಕರಕ್ಕೂ ಒಳ್ಳೆಯದು ಪರಂಗಿ ಹಣ್ಣನ್ನು ಬೆಳೆಸಿದೆ ಸೀಬೆಕಾಯಿ ಅದನ್ನು ಬೆಳೆಸಿದೆ ಹೂವಿನ ಗಿಡ ಹೂವಿನ ಗಿಡಗಳ್ನು ಹಾಕಿ ಬೆಳೆಸಿ ಹೂವು ಬಿಡೋ ಮಟ್ಟುವರ್ಗೂ ನಾನು ಆ ನಂತರಕ್ಕೂ ಈಗಲೂ ನಾನು ಚೆನ್ನಾಗೆ ನೋಡ್ಕೊತಾ ಇದೀನಿ ನಂತರ ಈ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಶಿನ್ಕಾಯಿ ಟೊಮೊಟೋ ಇವನ್ನೆಲ್ಲ ನಾನು ಮನೆಯಲ್ಲೇ ಬೆಳೆಯೋಕ್ ಶುರು ಮಾಡಿದೆ ಬದನೆಕಾಯಿ ಬೀನ್ಸು ಇಷ್ಟನ್ನು ಬೆಳಿತಾ ಬಂದೆ ಹಾಗಾಗಿ ನಮ್ಮ ತಾಯಿಗೆ ಸ್ವಲ್ಪ ತರಕಾರಿ ತರುವದ್ದು ಖರ್ಚು ಕಡಿಮೆಯಾಯಿತು ಆ ನಂತರ ಅದು ರುಚಿಕರವಾಗೂ ಇರೋದು ಅಡುಗೇಗೆ ಹಾಕಿದ್ರೆ ಪಕ್ಕದ ಮನೆಯವರು ನಮ್ಗೊಂದು ದಿನ ಕೊಡಿರಿ ಅಂತ ಅನ್ನೋರು ಆಗ ಅವ್ರಿಗೆ ಕೊಟ್ಟು ನೋಡಿದಾಗ ಅವರಂದ್ರು ಅಯ್ಯೋ ಪರವಾಗಿಲ್ಲ ಇಲ್ಲಿ ತೋಟ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಎಷ್ಟೊಂದು ಸೊಳ್ಳೆಗಳೆಲ್ಲ ಇರೋದು ಈಗ ಅಷ್ಟೊಂದೆಲ್ಲ ಇಲ್ಲ ನೋಡಕ್ಕೂ ಒಂದು ತುಂಬ ಅಂದವಾಗು ಕಾಣಿಸ್ತದೆ ಈ ಹೂವು ಬೆಳೆದೆ ನೋಡು ತರ್ಕಾರಿನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಸೊಪ್ಪು ಏನು ರುಚಿಯಾಗಾಗಿತ್ತು ಸಾಂಬ್ ಸಾರು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ನಾನು ಹಾ ಬೆಳೆಸಿದೆ ಆದರೆ ನನಗೇನದು ಆ ಖರ್ಚು ಅದು ಅತಿಯಾಗಾಗಲಿಲ್ಲ ಯಾಕಂದರೆ ನಾನು ಬಿತ್ತನೆಗಳಿಂದ ತಂದು ನಾನೇ ಸ್ವತಃ ನಿಂತು ಬೆಳೆಸಿರೋದಕ್ಕಾಗಿ ಇದು ಖರ್ಚುಗಳು ಕಡಿಮೆಯಾಯ್ತು ನಮ್ಮ ಮನೆಗೂ ಉಳಿತಾಯ ರೀತಿ ಮತ್ತು ಆರೋಗ್ಯಕರವಾಗಿ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಸಿಕ್ತು ಮತ್ತು ಅಲ್ಲಿ ಗ ನೋಡೋದಕ್ಕೆ ಅಂದವಾಗಿ ಕಾಣುವ ರೀತಿಯಲ್ಲಿ ನಮ್ಮ ಜಾಗವನ್ನು ನಾವು ಬದಲಾಯಿಸ್ಕೊಂಡೋ ಈಗ ನೋಡೋದಕ್ಕೂ ಚೆನ್ನ ಆರೋಗ್ಯಕರಕ್ಕೆ ಉಪಯೋಗ ಅಮ್ಮನ ಜೇಬಿಗೆ ಖರ್ಚು ಕಡಿಮೆ ಆಗಿದೆ ನೋಡಿ ಯ್ ಯಾವ ರೀತಿ ಇಂದು ತುಂಡು ಜಾಗವನ್ನು ಸ್ವಚ್ಛ ಮಾಡಿಕೊಂಡ್ರೆ ನಮಗೆ ತುಂಬ ಅನುಕೂಲಕರವಾಗಿ ಇರುತ್ತೆ ನಂತರ ಬೆಳೆಸಲು ಹಣ್ಣು ತಿನ್ನಲು ಹಣ್ಣು ರುಚಿ ಆ ತರಕಾರಿಗಳಿಗೆ ಸಾಂಬರುನು ಹದವಾಗೆ ಸಿಗುತ್ತೆ ಸೊಪ್ಪು ಅದುನೂ ಹಾಗೇ ನಮ್ಮ ನಾವು ಈಗ ಬೇರೆ ಕಡೆ ತೊಗೊಂಬರ್ತೀವಿ ಅಂದರೆ ಅದಕ್ಕೆ ಗೊಬ್ಬರ ಹಾಕಿರ್ತಾರೆ ಈಗೇನೇನೋ ಬೆಳಿ ಬೇಗ ಬೆಳೀಬೇಕು ಅನ್ನೋದಕ್ಕೆ ಏನೇನೋ ಔಷಧಿ ಎಲ್ಲ ಹಾಕಿರ್ತಾರೆ ಅದರಿಂದ ನಮಗೆ ಸ್ವಲ್ಪ ಅದು ಅಷ್ಟು ಸಾಕು ಅದು ನಮಗೆ ರುಚಿ ಅನ್ಸೋದಿಲ್ಲ ಆದರೆ ಇದನ್ನು ನಾವು ನಮ್ಮ ಮನೆಯಲ್ಲಿ ಅಂದರೆ ಕುರಿ ಗೊಬ್ಬರ ಹಸುವಿನ ಗೊಬ್ಬರ ಎಲ್ಲ ತಂದು ಒಣಗಿಸಿ ಅದನ್ನು ಹಾಕಿ ಬೆಳೆಸಿ ನೀರಾಕಿ ಸ ಬೆಳೆಸಿರೋದ್ರಿಂದ ಅದಕ್ಕೆ ಖರ್ಚು ಕಡಿಮೆ ಜೊತೆಗೆ ನಮ್ಮ ಜಾಗವೂ ಕ್ ಸ್ವಚ್ಛತೆಯಿಂದಿದೆ ಮನೆಗೆ ಬ ಮನೆ ದಿನನಿತ್ಯದ ಬಳಕೆಗೆ ಅನುಕೂಲಕರವಾಗೂ ಇದೆ